ಅಣ್ಣ ಇದು ಕ್ಯಾಬು ಎಷ್ಟೊತ್ತಾಗುತ್ತೆ ಬರೋದು ನಾನು ಲೊಕೇಷನ್ ಶೇರ್ ಮಾಡಿ ತುಂಬ ಹೊತ್ತು ಆಯ್ತಲ್ವಾ ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು ಅಲ್ಲ ಅಣ್ಣ ನನಗೆ ಈಗ ಲೇಟ್ ಆಗ್ತಿದೆ ನಾನು ಇಂಟರ್ವ್ಯೂ ಬೇರೆ ಇದೆ ನನಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಬ್ಯಾಂಗ್ಳೂರ್ ಟ್ರಾಫಿಕ್ ಹೆಂಗೆ ಇರತ್ತೆ ಬೇರೆ ಆ ರೋಡ್ ಬೇರೆ ಸರಿಯಿಲ್ಲ

ಈಗ ಲೇಟ್ ಆಗ್ತಿದೆ ಅಲ್ವಾ ನಾನು ಅಲ್ಲಿಗಿರಬೇಕು ನನ್ನ ನನ್ನ ಡ್ರೀಮ್ ಅಣ್ಣ ಅದು ತುಂಬ ವರ್ಷದಿಂದ ನಾನು ಆ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಂತ ಇದ್ದಿದ್ದೆ ಇಷ್ಟು ವರ್ಷದಲ್ಲಿ ನನಗೆ ಈ ಸಾರಿ ಕಾಲ್ ಫ್ರಾ ಆಗಿದೆ ಇಂಟರ್ವ್ಯೂ ನಾನು ಈಗ ಅಲ್ಲೋಗಿ ಅಟೆಂಡ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಹೇಳಿ ಮ್ಯಾನೇಜರ್ ಹತ್ತಿರ ನನ್ನ ಫಸ್ಟ್ ಇಂಪ್ರೆಷನೇ ಹಾಳಾಗತ್ತೆ ಆ ಟೈಮ್ ಸರಿಸಾಗಿ ಪನ್ಕ್ಚುಯಾಲಿಟಿ ಇಲ್ಲ ನೀವು ಅಂತೇಳಿ ರಿಜೆಕ್ಟ್ ಮಾಡ್ತಾರೆ ಸೊ ನೀವು ಹಿಂಗೆ ಮಾಡಿದ್ರೆ ಹೇಗೆ ಅಣ್ಣ ನನ್ನ ಟೈಮ್ಗೆ ಹೋಗಬೇಕಲ್ವ ಸ್ವಲ್ಪ ನಾನೇ ಅಡ್ರೆಸ್ ಹೇಳ್ತೀನಿ ಬನ್ನಿ ಬೇಕಾದರೆ ಅಲ್ಲಿ ನಿಮಗೆ ಬ್ಯಾಂಗ್ಳೂರ್ ಹೊಸ್ತು ಅಂತ ಬೇರೆ ಹೇಳ್ತಿದ್ದೀರ ನಾನೇ ನಿಮ್ಗೆ ಅಡ್ರೆಸ್ ಹೇಳ್ತೀನಿ ಒಂದು ಶಾರ್ಟ್ಕಟ್ ರೂಟಿದೆ ಆ ರೂಟಲ್ಲಿ ಕರ್ಕೊಂಡು ಹೋಗಿ ಬಿಲ್ ಎಷ್ಟಾದರೂ ಪರವಾಗಿಲ್ಲ ಅದರೊಳಗೆ ಚಾರ್ಜ್ ನಾನು ಕೊಡ್ತೀನಿ ಬಟ್ ನನ್ಗೆ ಇಂಪಾರ್ಟೆಂಟ್ ಇವಾಗ ಅರ್ಜೆಂಟಾಗಿ ಹೋಗ್ಬೇಕಾಗಿದೆ ದಯವಿಟ್ಟು ಹೆಲ್ಪ್ ಮಾಡಿ ನನಗೆ ಹೋಗಿಲ್ಲ ಅಂತೇಳದ್ರೆ ನನ್ಗೆ ಅಲ್ಲಿ ಎಲ್ಲ ಸ್ಟಾಫ್ ಹತ್ತಿರ ಬೇಜಾರಾಗತ್ತೆ ಮತ್ತೆ ಇಂಟರ್ವ್ಯೂ ಬಂದಿರೋರು ಮುಂದೆ ಎಲ್ಲ ಮರ್ಯಾದೆ ಹೋಗುತ್ತೆ ಏನು ಪಂಚಾಲಿಟಿನೇ ಇಲ್ಲ ಅಂದಮೇಲೆ ಇವ್ರು ಏನು ಕೆಲಸ ಮಾಡ್ತಾರೆ ಕಂಪ್ನಿಯಲ್ಲಿ ಅಂತ ಅಲ್ಲೇ ಹೋಗುತ್ತೆ ಅಣ್ಣ ನನ್ನ ಇಂಪ್ರೆಷನ್ ದಯವಿಟ್ಟು ಸ್ವಲ್ಪ ಅರ್ ಅರ್ಥ ಮಾಡಿಕೊಂಡು ಬನ್ನಿ ನಾನೇ ರೂಟ್ ತೋರಿಸ್ತೀನಿ